ನಾಣ್ಯ ಶ ನಾಣ್ಯಗಳ ಸಂಗ್ರಹಣೆ ಮಾಡುವುದು ನನ್ನ ನೆಚ್ಚಿನ ಅಭ್ಯಾಸ ನಾನು ಚಿಕ್ಕಂದಿನಿಂದಲೂ ನಾಣ್ಯಗಳನ್ನು ಸಂಗ್ರಹಣೆ ಮಾಡುತ್ತೇನೆ ಹಾಗೂ ಪೋಸ್ಟ್ ಪೇಪರ್ ಮೇಲೆ ಇರ್ತಕ್ಕಂತಹ ಸ್ಟ್ಯಾಂಪ್ಗಳನ್ನು ಸಹ ನಾನು ಸಂಗ್ರಹಣೆ ಮಾಡ್ತಾ ಇದ್ದೇನೆ ನಾಣ್ಯಗಳ ಸಂಗ್ರಹಣೆ ಮಾಡುವುದು ಒಳ್ಳೆಯ ಅಭ್ಯಾಸ ಮತ್ತು ನಾಣ್ಯ ಸಂಗ್ರಹಣೆ ಮಾಡತಕ್ಕಂಥ ಅಭ್ಯಾಸವು ಏನೋ ಮನಸ್ಸಿಗೆ ಒಂಥರ ಉತ್ತಮವಾದ ಮನೋರಂಜನೆಯನ್ನು ನೀಡ್ತದೆ ಇದೊಂದು ಕಾತರ ಮತ್ತು ಕುತೂಹಲ ಮೂಡಿಸತಕ್ಕಂಥ ಅಭ್ಯಾಸ ಕೂಡ ಆಗಿರ್ತದೆ ನಾಣ್ಯಗಳ ಮೇಲೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳಿರ್ತದೆ ಹಾಗೂ ಆ ಮಹಾನ್ ವ್ಯಕ್ತಿಗಳು ಉದಾಹರ್ಣೆಗೆ ಸ್ವಾಮಿ ವಿವೇಕಾನಂದ ಈ ಥರದ ಹಲವಾರು ವ್ಯಕ್ತಿಗಳ ಭಾವಚಿತ್ರಗಳನ್ನು ಸಹ ನಾವು ನೋಡ್ತೇವೆ ಇನ್ನು ಕೆಲವು ನಾಣ್ಯಗಳಲ್ಲಿ ಇನ್ನು ಕೆಲವು ನಾಣ್ಯಗಳಲ್ಲಿ ದೇವರುಗಳ ಭಾವಚಿತ್ರಗಳನ್ನು ಸಹ ನಾವು ನೋಡ್ತೇವೆ ಹಲವಾರು ಬಗೆ ಬಗೆಯ ನಾಣ್ಯಗಳನ್ನು ನಾವು ನೋಡ್ತೇವೆ ಹಾಗೂ ಆ ನಾಣ್ಯಗಳ ಮೇಲೆ ಇರ್ತದೆ ಇದು ಯಾವಾಗ ಉಗಮವಾಯಿತು ಎಷ್ಟನೇ ಇಸವಿಯಲ್ಲಿ ಇದನ್ನು ತಯಾರು ಮಾಡಿದ್ದರು ಅಂತೆಲ್ಲ ಅದ್ರ ಮೇಲೆ ಹಾಕಿರ್ತಾರೆ ಹಾಗೂ ಆ ನಾಣ್ಯಗಳ ಮೇಲೆ ನಮ್ಮ ಲಾಂಛನ ಕೂಡ ಇರ್ತದೆ ಈ ಥರ ಹಲವಾರು ಬಗೆಯ ನಾಣ್ಯಗಳನ್ನು ಕೂಡ ಇರ್ತದೆ ಅದನ್ನು ನೋಡಿದಾಗ ಏನೋ ಒಂಥರ ಖುಷಿ ಆಗ್ತದೆ ನೋಡಲಿಕ್ಕೆ ಈ ಥರ ನಾಣ್ಯಗಳ ಅಭ್ಯಾಸ ಮಾಡೋದ್ರಿಂದ ನಮಗೆ ಒಂಥರ ಲಾಭದಾಯಕ ಕೂಡ ಆಗಿರ್ತದೆ ಆ ನಾಣ್ಯಗಳ ಸಂಗ್ರಹಣದಿಂದ ಲಾಭ ಏನು ಅಂತಂದರೆ ಈಗ ಹಲವಾರು ವ್ಯಕ್ತಿಗಳು ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಹಳೆ ಕಾಲದ ನಾಣ್ಯಗಳು ಸಿಗುವುದಿಲ್ಲ ಯಾರತ್ರ ನಾವು ಸಂಗ್ರಹಣೆ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ನಾಣ್ಯಗಳಿದ್ದಾವೆ ಅಂತ ಅವ್ರು ಏನಾದರೂ ಗೊತ್ತಾದರೆ ಅವ್ರಿಗೆ ಅವರು ಏನಾದರೂ ತಿಳ್ಕೊಂಡ್ರೆ ನಮ್ಮ ಹತ್ರ ನಾಣ್ಯಗಳನ್ನು ಪಡೆಯಲು ಬಂದಾಗ ಆ ಇರತಕ್ಕಂಥ ನಾಣ್ಯಗಳ ಬೆಲೆಗೆ ಅಧಿಕವಾಗಿ ಬೆಲೆಯನ್ನು ಕಟ್ಟಿ ಕೂಡ ಅವರು ತೊಗೊಳ್ತಾ ತಗೊಳ್ತಕ್ಕಂತದ್ದು ಆಗ್ತದೆ ಆಮೇಲೆ ನಿದಾ ಈ ಥರ ನಾಣ್ಯಗಳ ಸಂಗ್ರಹಣೆ ಮಾಡೋದರಿಂದ ನಾಣ್ಯಗ ನಾಣ್ಯಶಾಸ್ತ್ರದ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ಬೌದು ನಾಣ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿ ಅದರದು ಕಂಪ್ಲೀಟ್ ಮಾಡಲಿಕ್ಕೆ ಕೂಡ ನಮಗೆ ಸಹಾಯ ಆಗ್ತದೆ ಮತ್ತು ನಾಣ್ಯಶಾಸ್ತ್ರ ನಾಣ್ಯಗಳ ಸಂಗ್ರಹಣೆ ದಾ ನಾಣ್ಯಗಳ ಸಂಗ್ರಹಣೆ ಮಾಡೋದ್ರಲ್ಲಿ ನಾವು ದಾಖಲೆ ದಾಖಲೆಗಳನ್ನು ಕೂಡ ನಾವು ಸೃಷ್ಟಿ ಮಾಡ್ಬೋದಾಗಿರ್ತದೆ